ಇತ್ತೀಚೆಗೆ ನಾನು ಫ್ಲಿಪ್ಕಾರ್ಟಿಂದ ಒಂದು ಪವರ್ ಬ್ಯಾಂಕ್ನ ಖರೀದಿ ಮಾಡಿದ್ದೇನೆ ಅದು ನನಗೆ ಬರ್ಬೇಕಾಗಿದ್ದ ದಿನಾಂಕಕ್ಕಿಂತ ತುಂಬ ತಡವಾಗಿ ಬಂದಿದೆ ಅದು ಪ್ಯಾಕಿಂಗ್ ಕ್ವಾಲಿಟಿನೂ ತುಂಬ ಕಳಪೆ ಇತ್ತು ಆಯಿತು ಇರಲಿ ಹೇಗೂ ಖರೀದಿ ಮಾಡಿದ್ದೀನಲ್ಲ ಬಳಸೋಣ ಅಂತ ತಕ್ಕೊಂಡು ನೋಡಿದ್ರೆ ಅದು ಸ್ವಲ್ಪ ಡ್ಯಾಮೇಜೂ ಆಗಿತ್ತು ಫಿಸಿಕಲ್ ಡ್ಯಾಮೇಜ್ ಆಗಿತ್ತು ಆಯಿತು ಇರಲಿ ಏನೋ ಮೇಲಿಂದ್ ತಾನೆ ಕೇಸು ತಾನೆ ಅಂದ್ಬಿಟ್ಟು ಚಾರ್ಜಿಂಗ್ ಇಟ್ಟೆ ಅದು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗಲಿಕ್ಕೆ ಸುಮಾರು ಎಂಟು ತಾಸು ತೊಗೊಳ್ತು ಆಯಿತು ಬಳಸೋಣ ಅಂತ ಅಂದ್ಬಿಟ್ಟು ಅದನ್ನ ನನ್ನ ಮೊಬೈಲ್ಗೆ ಕನೆಕ್ಟ್ ಮಾಡಿದ್ರೆ ನನ್ನ ಮೊಬೈಲ್ ಚಾರ್ಜೇ ಆಗಲಿಲ್ಲ ಅದರಲ್ಲಿ ಮಾಮೂಲಿಯಾಗಿ ಕರೆಂಟ್ಗೆ ಚಾರ್ಜ್ ಹಾಕಿದ್ರೆ ನನ್ನ ಮೊಬೈಲ್ ಫೋನು ಒಂದು ನಲ್ವತ್ತು ನಿಮಿಷಕ್ಕೆ ಪೂರ್ತಿ ಚಾರ್ಜ್ ಆಗುತ್ತೆ ಪವರ್ ಬ್ಯಾಂಕಲ್ಲಿ ಹಾಕಿ ಎರಡು ತಾಸು ಆದ್ರೂ ಹನ್ನೆರಡು ಪರ್ಸೆಂಟು ಹದಿಮೂರು ಪರ್ಸೆಂಟ್ ಚಾರ್ಜಿಂಗ್ ಕೂಡ ಜಾಸ್ತಿ ಆಗಲಿಲ್ಲ ಇಂಥ ಕಳಪೆ ಪ್ರಾಡಕ್ಟ್ನಾ ನಾನು ಯಾವತ್ತೂ ಖರೀದಿನೇ ಮಾಡಿರ್ಲಿಲ್ಲ ಬಳ್ಸಿಯೇ ಇರಲಿಲ್ಲ ಯಾಕೆ ಈ ಥರ ಕಳಪೆ ಪ್ರಾಡಕ್ಟ್ ಕೊಟ್ಟು ಜನಗಳ್ಗೆ ತೊಂದರೆ ಕೊಡ್ತಾರೆ ಈ ಫ್ಲಿಪ್ಕಾರ್ಟ್ನವರು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ